ಭಾರತದ ಮಾಧ್ಯಮಗಳ ಬಗ್ಗೆ ನನ್ನ ಅಭಿಪ್ರಾಯ ಪ್ರಸ್ತುತ ತುಂಬ ಚೆನ್ನಾಗಿ ಕೆಲಸ ಕಾರ್ಯಗಳು ಮಾಡಿ ಮಾಡ್ತಾಯಿದ್ದಾರೆ ನನ್ ಖುಷಿಯಾಗುತ್ತೆ ಅವರು ಮಾಡ್ತಾಯಿರುವಂತಹ ಒಂದು ಸೇವೆಯು ನಿಸ್ವಾರ್ಥ ಸೇವೆ ಅಂತ ನಾನು ತಿಳ್ಕೊಂಡಿದ್ದೀನಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದಾರೆ ಇನ್ನು ನಾವು ಅತೀ ಹೆಚ್ಚಾಗಿ ಕನ್ನಡದ ಸುದ್ದಿ ಮಾಧ್ಯಮಗಳನ್ನು ನಾನು ನೋಡೋಕ್ಕೆ ಇಷ್ಟಪಡ್ತೀನಿ ನನ್ನು ಪ್ರತಿದಿನ ಒಂದು ಎರಡು ನ್ಯೂಸ್ ಪೇಪರ್ಗಳನ್ನು ಓದ್ತೀನಿ ಒಂದು ಪ್ರಜಾವಾಣಿ ಮತ್ತೊಂದು ವಿಜಯವಾಣಿ ಪ್ರಜಾವಾಣಿ ವಿಜಯವಾಣಿ ನನ್ನ ನೆಚ್ಚಿನ ಪತ್ರಿಕೆಗಳು ಇನ್ನು ನಮ್ಮ ಕಡೆ ಹೇಳ್ಬೇಕು ಅಂತಂದ್ರೆ ವಿಜಯಕರ್ನಾಟಕ ಕನ್ನಡದ ವಿಜಯಕರ್ನಾಟಕ ಕನ್ನಡದ ಪ್ರಜಾವಾಣಿ ವಿಜಯವಾಣಿ ಉದಯವಾಣಿ ಕೋಲಾರ ಕೋಲಾರ ಅಗ್ನಿ ಮನ್ವಂತರ ಲೋಕ ಕನ್ನಡ ಕನ್ನಡ ದಿನ ಸೂಚಿ ಕೋಲಾರ ಮಿಂಚು ಕೋಲಾರ ಅಗ್ನಿ ಇನ್ನು ಅತಿ ಹೆಚ್ಚು ಪತ್ರಿಕೆಗಳು ಇನ್ನು ಹಲವಾರು ಪತ್ರಿಕೆಗಳು ನಮ್ಮಲ್ಲಿ ಸರ್ಕ್ಯೂಲ್ ಆಗುತ್ತೆ ಇವುಗಳೆಲ್ಲವು ನೋಡಿದ್ದೀನಿ ತುಂಬ ಚೆನ್ನಾಗಿ ನಮ್ಮ ಕಡೆ ಈ ಕೋಲಾರದ ಲಭ್ಯವಿರುವಂಥ ಪತ್ರಿಕೆಗಳು ತುಂಬ ಚೆನ್ನಾಗಿ ಇನ್ಫಾರ್ಮೇಶನ್ ಕೊಡ್ತಾರೆ ಮಾಹಿತಿ ತುಂಬ ಚೆನ್ನಾಗಿ ಮಾಹಿತಿ ಕೊಡ್ತಾರೆ ಈ ಮಾಹಿತಿಯು ಸಂಪೂರ್ಣವಾಗಿ ನಿಜಾಂಶವನ್ನು ಕೂಡಿರೊ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಅದನ್ನು ವೆರಿಫೈ ಮಾಡಿ ತುಂಬ ಚೆನ್ನಾಗಿ ನ್ಯೂಸ್ ಪೇಪರಲ್ಲಿ ಪ್ರಿಂಟ್ ಹಾಕಿಸ್ತಾರೆ ತುಂಬ ಚೆನ್ನಾಗಿ ಇವರದ್ದು ಓದೋದಕ್ಕೆ ತುಂಬ ಇಂಟ್ರೆಸ್ಟ್ ಆಗುತ್ತೆ ನ್ಯೂಸ್ ಪೇಪರ್ಗಳು ಇನ್ನು ನನ್ನ ಜನಪ್ರಿಯ ಸುದ್ದಿ ಚಾನೆಲ್ಗಳಂತಂದ್ರೆ ನನ್ನ ಅತಿ ಹೆಚ್ಚಾಗಿ ಕನ್ನಡವೇ ಬಳಸೋದ್ರಿಂದ ಡಿ ಡಿ ಚಂದನ ಡಿ ಡಿ ಚಂದನ ನ್ಯೂಸ್ ಚಾನೆಲ್ನ ತುಂಬ ಚೆನ್ನಾಗಿ ಇಷ್ಟಪಡ್ತೀನಿ ತುಂಬ ಚೆನ್ನಾಗಿ ರಾಷ್ಟೀಯ ಅಂತರಾಷ್ಟ್ರೀಯ ಮತ್ತೆ ನಮ್ಮ ರಾಜ್ಯದ ಮಾಹಿತಿಯೂ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ತುಂಬ ಚೆನ್ನಾಗಿ ನ್ಯೂಸ್ ರೀಡ್ ಮಾಡ್ತಾರೆ ಆ ಆ ನ್ಯೂಸ್ ರೀಡ್ ಆ ಶೈಲಿನೇ ನನಗೆ ತುಂಬ ಇಷ್ಟಾಗಿ ಡಿ ಡಿ ಚಂದನ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ದೀನಿ ಡಿ ಡಿ ಚಾನೆಲಲ್ಲಿ ನ್ಯೂಸ್ ನೋಡ್ಬೇಕಂದ್ರೆ ಏನೋ ಒಂಥರಾ ಖುಷಿ ನನಗೆ ಇನ್ನು ಅದೇ ರೀತಿ ಕನ್ನಡದಲ್ಲಿ ಟಿ ವಿ ನೈನ್ ಟಿ ವಿ ನೈನ್ ನ್ಯೂಸು ಆಗಿರ್ಬೋದು ಟಿ ವಿ ನೈನ್ ನ್ಯೂಸು ಮತ್ತೆ ಸುವರ್ಣ ಸುವರ್ಣ ನ್ಯೂಸು ಬಿಗ್ ನ್ಯೂಸು ದಿಗ್ವಿಜಯ ನ್ಯೂಸು ಉದಯ ನ್ಯೂಸು ದಿಗ್ವಿಜಯ ನ್ಯೂಸು ಉದಯ ನ್ಯೂಸು ನ್ಯೂಸು ಪಬ್ಲಿಕ್ ಪಬ್ಲಿಕ್ ನ್ಯೂಸು ಈ ಎಲ್ಲ ಚಾನೆಲ್ಗಳನ್ನ ನೋಡ್ತೀನಿ ಆದರೆ ಸ್ವಲ್ಪ ನೋಡ್ತೀನಿ ಕಡಿಮೆ ಆದರೆ ಡಿ ಡಿ ಚೆನ್ನಾಗಿತ್ತು ಸ್ವಲ್ಪ ಕಡಿಮೆ ಇವುಗಳನ್ನು ನೋಡೋದು ಡಿ ಡಿ ಚಾನೆಲ್ವನ್ನು ಜಾಸ್ತಿ ಹೊತ್ತು ನಾನು ನೋಡ್ತೀನಿ ಯಾಕೆಂದ್ರೆ ಡಿ ಡಿ ಚಾನೆಲ್ ನನಗೆ ತುಂಬ ಇಷ್ಟ ಅದ್ರಲ್ಲಿ ತುಂಬ ಚೆನ್ನಾಗಿ ಇನ್ಫಾರ್ಮೇಶನ್ನು ಕವರ್ ಮಾಡ್ತಾನೆ ಎಷ್ಟು ಜನರಿಗೆ ಎಷ್ಟು ಬೇಕು ಮಾಹಿತಿ ಅಷ್ಟು ಮಾತ್ರವೇ ಡಿ ಡಿ ಚಾನೆಲ್ ಕೊಡ್ತಾನೆ ಇನ್ನು ಮಿಕ್ಕಿದ್ದಿದ್ದ ಚಾನೆಲ್ಗಳಿದೆ ಅಲ್ವಾ ಟಿ ವಿ ನೈನು ಬಿಗ್ ಮತ್ತೆ ದಿಗ್ವಿಜಯ ನ್ಯೂಸು ಉದಯ ನ್ಯೂಸು ಸುವರ್ಣ ಪಬ್ಲಿಕ್ ನ್ಯೂಸು ಇವೆಲ್ಲ ಟಿ ಆರ್ ಪಿಗಳಿಗೋಸ್ಕರ ಇವರು ಕೆಲಸ ಮಾಡ್ತಾರೆ ಇಲ್ಲ ಅಂತಿಲ್ಲ ಆದರೆ ಅತಿ ಹೆಚ್ಚು ಟಿ ಆರ್ ಪಿಗೆ ಆಸೆಪಟ್ಟು ವರ್ಕ್ ಮಾಡ್ತಾರೆ ಪ್ರಸೆಂಟು ಬೇಕಾಗಿರೋದು ಅವ್ರಿಗೂ ಟಿ ಆರ್ ಪಿನೇ ಅಲ್ವಾ ಟಿ ಆರ್ ಪಿ ಬಂದಷ್ಟು ಅವರ ಇನ್ಕಮ್ ಜಾಸ್ತಿ ಆಗ್ತದೆ ಅದೇ ನಮ್ಮ ಡಿ ಡಿ ಚಾನೆಲ್ಗಳು ಬಂದ್ಬಿಟ್ಟು ಸರ್ಕಾರ ಸಂಯುಕ್ತ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಮಾಹಿತಿ ಕೊಡುತ್ತೆ ತುಂಬ ಚೆನ್ನಾಗಿದೆ ನ್ಯೂಸ್ಲ್ಲಿ ಇವು ನನ್ನ ನೆಚ್ಚಿನ ಚಾನಲ್ಗಳು